ನಾನು ಹೇಳಿ ಸರ್ ಇಲ್ಲ ರೀ ನಮ್ದು ಈಗ ಸಿ ಎಸ್ ಮುಗ್ದ್ಯಾ ರೀ ಕಂಪ್ಯೂಟರ್ ಸೈನ್ಸ್ ಇಂಜಿನೀರಿಂಗ ನಮ್ಗೆ ಈಗ ಮುಂದೆ ಪ್ರೋಗ್ರಾಮಿಂಗ್ ಸಿ ಪ್ಲಸ್ ಪ್ಲಸ್ ಅವು ಯಾವ ಕಲ್ಯಾವಾರಿ ನಾವು ಈಗ ಪ್ರೋಗ್ರಾಮ್ ಕಲ್ತೀವ್ರಿ ಅವು ಜಾವಾ ಪೈತಾನ ಇಲ್ಲ ರೀ ಅದೇ ಕಲಿಬೇಕಲತ್ತೇರಿ ನಿಮಗೆ ಕೇಳೇವ್ರಿ ಇಲ್ಲಿ

ಹಾಂ ರೀ ಹಾಂ ಜಾಬ್ ಸಲ್ವಾಗ್ರಿ ಇಲ್ದೆರೆ ನಾವು ನಾಲ್ಕು ವರ್ಷರಿ ಏನು ಸುಮ್ಮಾ ದ್ ಪುಕ್ಸಟ್ಟೆ ಇಂಜಿನಿಯರ್ ಕಲ್ತೇವ್ರಿ ಅದೇ ಈಗ ಈಗ ಜಾಬ್ ಮಾಡ್ಬೇಕಲ್ಲಾರೀ ಮಾಡಬೇಕಾಗತ್ತೇವ್ರಿ

ಸರ್ ನಮಗು ಭಾಳ ಎಕ್ಸ್ಪೀರಿಯನ್ಸ್ ಇದೇರಿ ಸರ್ ಅದ್ರಾಗ್ರಿ ಮಾಡ್ಬೇಕಾಗತ್ತೆ ರೀ ಹಾಂ ರೀ ಅದು ಇದ್ದೀವಲ ಸರ್ ಇಲ್ಲ ನಮ್ಮದು ಈಗ ಇಂಜಿನಿಯರ್ ಮುಗಿದು ಒಂದು ಎರಡು ಮೂರು ವರ್ಷ ಅಲಾತ್ರೀ ಈಗ ಎಲ್ಲ ಯಾವ ಕಂಪ್ನಿ ಹೋದ್ರ್ ಬಿ ಸಿ ಪ್ಲಸ್ ಪ್ಲಸ್ ನಿಮಗೆ ಬರಲೇ ಬೇಕು ಅಲಾತ್ತಾರ್ರೀ ಇಲ್ಲ ರೀ ಸರ್ ನೀವು ಕಲಿಸಿರ್ ಬೇರೆ ಏನಾರೂ ನಾವು ಬಿ ಜರಾ ಜಾಬ್ ಮಾಡೋಕ್ಕು ಮನೇಗಿಲ್ಲಿ ಹೈರಾಣ್ ಇದೇರಿ ಎಲ್ಲ ಎಲ್ಲ ಗರೀಬ್ ಮಂದಿ ಇದ್ದೇವ್ರಿ ನಿಮ್ಮ ಕಂಪ್ನಿ ಹೆಸರು ಎಂತ ಅಂದಿರಿ ಸರ್ ನಿಮ್ಮದು

ಆಯ್ತು ಸರ್ ಜಾಬ್ ಸಿಗ್ತಾವೇನೋ ಅಂತ ಫೋನ್ ಹಚ್ಚಿದೇವ್ರಿ ಸರ್ ಜಾಬ್ ಏನಾರಾ ಕೊಡ್ತೀರ ಅಂತ ಫೋನ್ ಹಚ್ಚಿದೇವ್ರಿ ಸರ್ ಆಯ್ತು ಇಡ್ತೊ

ಆಯ್ತು ಬಿಡಿರಿ ಸರ್ ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇದೇರಿ ಸರ್ ನಾವು ಅಮೇರಿಕ ಜಪಾನ್ ಅಂಥ ಕಂಪ್ನಿಯಾಗೆ ನೋಡ್ತೇನೆ ನಿಮ್ದು ಏನು ಕಂಪ್ನಿ ಬೇಡ್ರಿ ನಿಮ್ಮದು ಏನು ಬೆಂಗ್ಳೂರ್ದಾಗೆ ಇದೇರಿ ಆಯ್ತು ಇಡಾಮುಂದರಿ